ಹಲೋ ಹಲೋ ವಿದ್ಯಶ್ರೀ ಡಾಕ್ಟರಾ ಆಂ ಮೇಡಮ್ ಇದು ಲಾಸ್ಟ್ ಟೈಮ್ ನಿಮ್ಮ ಹಾಸ್ಪಿಟಲ್ಲಿಗೆ ಬಂದಿದ್ದೆ ಹುಷಾರಿರಲಿಲ್ಲ ಫೀವರ್ ಅಂತ ಬಂದಿದ್ದೆ ಒಂದು ಟೂ ಡೇಸ್ ಬ್ಯಾಕು ಹ್ಞೂ ಟ್ಯಾಬ್ಲೆಟ್ಸ್ ಅದು ಶ್ ಕಡಿಮೆ ಆಗಿಲ್ಲ ಮೇಡಮ್ ಬಂದಿದ್ದೀನಿ ಅದಕ್ಕೆ ವೇಯ್ಟ್ ಮಾಡ್ತಿದ್ದೆ ಇಲ್ಲೇ ಶಾಪ್ ಇದ್ರ ಹತ್ರನೆ ಇದ್ದೀನಿ ಮೇಡಮ್ ಹಾಸ್ಪಿಟಲ್ ಹತ್ರನೇ ಇಲ್ಲ ಮ್ ಮ್ಯಾಮ್ ತೊಗೊಂಡಿದ್ದೀನಿ ಕಡಿಮೆ ಆಗಿಲ್ಲ ಮಾಡಿದ್ದೀನಿ ಮ್ಯಾಮ್ ನೀವು ಹೇಳಿದಂಗೆ ಮಾಡಿದ್ದೀನಿ ಕಡಿಮೆ ಆಗಿಲ್ಲ ಅದಕ್ಕೆ ತೋರ್ ಅದು ಟೂ ಡೇಸ್ ಆಯ್ತು ಮ್ಯಾಮ್ ಎಸ್ ಮ್ಯಾಮ್

ಹಾಂ ಮ್ಯಾಮ್ ಬಂದಿದ್ದೀನಿ ಅದಿಕ್ಕೆ ಕಡಿಮೆ ಆಗಿಲ್ಲ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಹೌದ ಮ್ಯಾಮ್ ಓಕೆ ಮ್ಯಾಮ್ ಎಷ್ಟಾಗುತ್ತೆ ಮ್ಯಾಮ್ ಬ್ಲೆಡ್ ಟೆಸ್ಟಿಗೆ ಹಾಂ ಮ್ಯಾಮ್

ಓಕೆ ಮ್ಯಾಮ್ ಇನ್ನೇನಾದ್ರೂ ಟೆಸ್ಟ್ ಇದೆಯಾ ಮ್ಯಾಮ್ ಇಷ್ಟೇನಾ ಆಂ ಓಕೆ ಮ್ಯಾಮ್ ಹ್ಞೂ ಕಡ್ಮೆನೇ ಆಗಿಲ್ವಲ್ಲ ಮೇಡಮ್ ತೊಗೊಂಡಿದೀನಿ ಮೇಡಮ್ ಹೌದು ನೀವೇ ಹೇಳಬೇಕು ಮೇಡಮ್ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಹಾಂ ಮ್ಯಾಮ್ ಚೆನ್ನಾಗಿ ಮಾಡ್ತಿದ್ದೀನಿ ಸರಿ ಮೇಡಮ್ ಓಕೆ ಮ್ಯಾಮ್ ಬರ್ತೀನಿ ಓಕೆ ಮ್ಯಾಮ್ ಬಾಯ್